ನಾವು ಹಾಡುವ ಹಾಡುಗಳನ್ನು ನಾವು ಪದೇ ಪದೇ ಕೇಳಿ ಅದರ ಒಂದು ಮನನ ಮಾಡಿಕೊಂಡು ಅದರ ಹಾಡಿನ ಒಂದು ಧಾಟಿ ಮತ್ತು ಚರಣ ಮತ್ತು ಪಲ್ಲವಿಗಳನ್ನು ನಾವು ಸರಿಯಾದ ರೀತಿಯಲ್ಲಿ ಸಂಗೀತಕ್ಕೆ ಅನುಗುಣವಾಗಿ ಅವುಗಳನ್ನು ನಾವು ಪ್ರ್ಯಾಕ್ಟೀಸ್ ಮಾಡಿ ಅದರ ಒಂದು ಹಾಡಿನ ನೈಪುಣ್ಯತೆಯನ್ನು ನಾವು ಆಯ್ದುಕೊಂಡು ಈ ಹಾಡುಗಳು ನಾವು ಹಾಡಬಲ್ಲೆವು ಎನ್ನುವ ಒಂದು ಮನನ ಮಾಡಿಕೊಂಡು ಈ ಧ್ವನಿಮುದ್ರಿಸುವಾಗ ಹಾಡುಗಳನ್ನು ನಾವು ಆಯ್ದುಕೊಳ್ಳುತ್ತೇವೆ ಧ್ವನಿಮುದ್ರಿಸುವಾಗ ಹಾಡುಗಳನ್ನು ನಾವು ಪ್ರ್ಯಾಕ್ಟೀಸ್ ಮಾಡಿದ ನಂತರ ಮುದ್ರಿಸುವಾಗ ನಾವು ಸರಿಯಾದ ಅನುಕ್ರಮವಾಗಿ ಹಾಡುಗಳನ್ನು ಹಾಡುವ ಮುಖಾಂತರ ಅದನ್ನು ನಾವು ಸರಿಪಡಿಸಿಕೊಳ್ಳುತ್ತೇವೆ ಹಾಡಿನ ಒಂದು ಧಾಟಿ ಮತ್ತು ಹಾಡಿನ ಒಂದು ಸಾಹಿತ್ಯ ಚರಣಗಳನ್ನು ನಾವು ಸರಿಯಾದ ರೀತಿಯಲ್ಲಿ ಅಳವಡಿಸಿಕೊಂಡು ಹಾಡಿದಾಗ ಮಾತ್ರ ಹಾಡಿಗೆ ಒಂದು ಉತ್ತಮವಾದಂಥ ಒಂದು ಜೀವ ಬರುತ್ತದೆ ಹಾಡುವುದು ಅಥವಾ ಧ್ವನಿಮುದ್ರಿಸುವುದು ಹಾಡುವುದು ಬೇರೆ ಹಾಡುವುದು ನಾವು ನಮಗೆ ಇಷ್ಟ ಬಂದ ಹಾಗೆ ಆ ಸಂದರ್ಭಕ್ಕೆ ತಕ್ಕವಾಗಿ ಹಾಡುತ್ತೇವೆ ಧ್ವನಿಮುದ್ರಿಸುವಾಗ ಅದು ನಿರಂತರ್ವಾಗಿ ಇನ್ನೊಬ್ಬರಿಗೆ ಕೇಳುವಂಥ ಹಾಡುಗಳು ಆಗಿರುವುದ್ರಿಂದ ನಾವು ಸುಮಾರು ಬಾರಿ ಹಾಡುಗಳನ್ನು ನಾವು ಹಾಡಿ ಅದರ ಬಗ್ಗೆ ಪ್ರ್ಯಾಕ್ಟೀಸ್ ಮಾಡಿ ಮನನ ಮಾಡಿಕೊಂಡು ನಂತರ ಧ್ವನಿಮುದ್ರಿಸುವುದಕ್ಕೆ ನಾವು ತಯಾರಿ ನಡೆಸುತ್ತೇವೆ ತಯಾರಿ ನಡೆಸಿದಾಗ ಹಾಡುಗಳಲ್ಲಿ ಬರುವಂಥ ಒಂದು ವಿತ್ ವಿಶೇಷವಾದಂಥ ಧ್ವನಿಮುದ್ರಿಕೆಯನ್ನು ನಾವು ಅಲ್ಲಿ ನಮ್ಮ ಒಂದು ಸ್ವರ ಮತ್ತು ಸಾಹಿತ್ಯ ಚರಣ ಮತ್ತು ಸಂಗೀತದ ಒಂದು ಅನುಗುಣವಾಗಿ ನಾವು ಆಯ್ ಹಾಡಿಕೊಂಡು ಹಾಡನ್ನು ನಾವು ಧ್ವನಿಮುದ್ರಿಸುತ್ತೇವೆ